ಒಂದು ಮೇ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐದು ಜೂನ್ ಎರಡು ಸಾವಿರದ ಹನ್ನೆರಡು ಎಂಟು ಏಪ್ರಿಲ್ ಎರಡು ಸಾವಿರದ ಹತ್ತು ಹತ್ತು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು